ನಾಗರೀಕರಿಗೆ ಬ್ಯಾಂಕ್ ಸೌಲಭ್ಯ ಸರಳಗೊಳಿಸಲು ಅನೇಕ ಸರ್ಕಾರಿ ಸಂಬಂಧಿತ ಯೋಜನೆಗಳು ಇವೆ ಯಾಕೆಂದ್ರೆ ಈಗ ನೋಡಿ ಕೃಷಿ ಜನರಿಗೆ ಕೃಷಿಯನ್ನು ಮಾಡುವವರಿಗೆ ಕೃಷಿ ಸಾಲ ಯೋಜನೆ ಸಿಗತ್ತೆ ಕಡೆಗೆ ಅನೇಕ ಹೀಗೆ ಇನ್ಸುರೆನ್ಸ್ಗಳು ಕೆಲವು ಇರುತ್ತವೆ ಸರ್ಕಾರಿ ಸಂಬಂಧಿತ ಇನ್ಸುರೆನ್ಸ್ಗಳು ಕಡೆಗೆ ಹೀಗೆ ಯಶಸ್ವಿನಿ ಕಾರ್ಡ್ಗಳು ಅವು ಸಹ ಬ್ಯಾಂಕಿಂಗ್ ಸೌಲಭ್ಯವನ್ನು ಸರಳಗೊಳಿಸ್ತಾಯಿವೆ ಹೀಗೆ ಅನೇಕ ಬ್ಯಾಂಕಿಂಗ್ ಬ್ಯಾಂಕೇತರ ಸಂಬಾ ಸಂಬಂಧಪಟ್ಟ ಕೆಲವು ಸರ್ಕಾರಿ ಯೋಜನೆಗಳು ಜನರಿಗೆ ಹಲವು ರೀತಿಯ ಸಹಾಯಕಾರಿಕವಾಗಿದೆ ಕೆಲವು ಗೃಹ ಸಾಲಗಳು ನೀಡ್ತಾಯಿವೆ ಅಷ್ಟೇ ಅಲ್ಲದೆ ಮಹಿಳಾ ಮಹಿಳೆಯರಿಗೆ ಮನೆಯಲ್ಲಿಯೇ ಕುಳಿತು ಕೆಲವು ಕೆಲಸವನ್ನು ಮಾಡಲು ಸಹ ಅನೇಕ ಸಾಲಗಳು ದೊರೆಯುತ್ತದೆ ಅಷ್ಟೆ ಅಲ್ಲದೆ ನಮ್ಮ ಈ ಸಾಮಾನ್ಯ ಜನರು ಒಂದೊಂದು ಸಂಘವನ್ನು ಕಟ್ಟಿಕೊಂಡು ಅದರ ಬ ಮುಖಾಂತರವೂ ಸಹ ಸಾಲವನ್ನು ಪಡೆದುಕೊಳ್ಳುತ್ತಾರೆ ಉದಾಹರಣೆಗೆ ಹೇಳಬೇಕೆಂದ್ರೆ ಧರ್ಮಸ್ಥಳ ಸಂಘ ಹೀಗೆ ಅನೇಕ ಶ್ರೀ ಶಕ್ತಿ ಸಂಘ ಹೀಗೆ ಅನೇಕ ಸಂಘಗಳನ್ನು ಕಟ್ಟಿಕೊಂಡು ಅನೇಕ ರೀತಿಯ ಸಾಲ ಸೌಲಭ್ಯಗಳನ್ನು ಬ್ಯಾಂಕ್ಗಳು ನೀಡುತ್ತಿವೆ ಹೀಗೆ ಇದು ಜನರಿಗೆ ಅನುಕೂಲಕರವಾಗಿದೆ ಮತ್ತು ಅಷ್ಟೇ ಅಲ್ಲದೆ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಶೈಕ್ಷಣಿಕವಾಗಿ ಅನೇಕ ಸಾಲಗಳನ್ನು ಸಹ ಬ್ಯಾಂಕ್ಗಳು ನೀಡ್ತಾಯಿವೆ ಇದರಿಂದ ಜನರಿಗೆ ಇಂತಹ ಯೋಜನೆಗಳನ್ನು ಮಾಡುವುದರಿಂದ ಜನರಿಗೆ ಸರಳವಾಗುತ್ತವೆ ಜೀವನ ಜೀವನೋಪಾಯಕ್ಕೆ ಆಗಲಿ ಅಥವಾ ಶಿಕ್ಷಣ ಸ ಕ್ಕಾಗಲಿ ಜನರಿಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡುತ್ತಾ ಇದೆ ಅಂತ ಹೇಳ್ಬೋದು